ಹಲೋ ಹೂಂ ಹೌದಲ್ಲಾರೀ ಯಾರು ಏನಾಗ್ಬೇಕಾಗಿತ್ತು ಹ್ಞೂ ನಮಸ್ತೆ ಹಾಂ ಹಾಂ ಹಾಂ ಬನ್ನಿ ನೀವು ಬ್ಯಾಂಕಿಗೆ ಬನ್ನಿ ಬರಬೇಕಾದ್ರೆ ನಿಮ್ಮದು ಎರಡು ಫೋಟೋ ಆಧಾರ್ ಕಾರ್ಡು ಆಧಾರ್ ಕಾರ್ಡ್ ಜೆರಾಕ್ಸು ಆಮೇಲೆ ಪಾನ್ ಕಾರ್ಡ್ ಜೆರಾಕ್ಸು ಅದು ತಗೊಂಡು ಬನ್ನಿ ಹಾಂ ಅಕೌಂಟ್ ಓಪನ್ ಮಾಡೋಕ್ಕೆ ನೀವು ಐನೂರು ರೂಪಾಯಿ ಕಡಿಮೆ ಕಡಿಮೆ ಅಂದರೆ ಐನೂರು ರೂಪಾಯಿ ಆದರೂ ಇಡಬೇಕು ಹೌದು ಹೌದು ಹಾಂ ಬ ಆಂ ನೀವು ಬನ್ನಿ ಯಾವಾಗಾದ್ರೂ ಬ್ಯಾಂಕ್ ಟೈಮ್ ಬ್ಯಾಂಕಿಂದು ವೇಳೆ ಏನಿದೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ತೆರೆದಿರುತ್ತೆ ಮತ್ತು ನಮ್ಮದು ಮೂರು ಗಂಟೆಯಿಂದ ಐದು ಐದು ಗಂಟೆ ಐದು ಐದು ಗಂಟೆವರೆಗೂ ಇರುತ್ತೆ ನೀವು ಆ ಹೊತ್ತಿನಲ್ಲಿ ಬರಬೇಕಾದ್ರೆ ನಿಮ್ಮ ಹತ್ತಿರ ಇರೋ ಇವೆಲ್ಲ ದಾಖಲೆಗಳು ತಂದು ನೀವು ನೀವು ಹೊಸ ನಿಮ್ಮದು ಹೊಸ ಒಂದು ಖಾತೆ ಓಪನ್ ಮಾಡ್ಬೌದು ಬನ್ನಿ ಅಲ್ಲಿ ನಮ್ದು ಸಿಬ್ಬಂದಿ ಎಲ್ಲ ಇರ್ತಾರೆ ನಿಮ್ಗೆ ಅವರೆಲ್ಲ ಸಹಾಯ ಮಾಡ್ತಾರೆ ನೀವು ಬಂದು ವಿಚಾರಿಸಿದ್ರೆ ಅವ್ರು ಏನು ಬೇಕೋ ಅದೆಲ್ಲ ನಿಮಗೆ ಸಹಾಯ ಮಾಡ್ತಾರೆ ನೀವು ಬ್ ಸಂತೋಷ ನೀವೊಂದು ಹೊಸ ಖಾತೆ ಓಪನ್ ಮಾಡ್ತಾ ಇರೋದು ಭಾಳ ಸಂತೋಷ ಬನ್ನಿ ನಮ್ಮ ಬ್ಯಾಂಕಿಗೆ ಬನ್ನಿ ನೀವು ಆ ಬ್ಯಾಂಕ್ನಲ್ಲಿ ಈ ರೀತಿ ನಮ್ಮದೊಂದು ಗ್ರಾಹಕರು ಅಂತಂದರೆ ನಮಗೆ ನಿಜವಾಗ್ಲೂ ಭಾಳ ಸಂತೋಷನೇ ವಿಚಾರ ಬನ್ನಿ ಹ್ಞೂ ಆಂ ಆಯಿತು ಪರವಾಗಿಲ್ಲ ಬನ್ನಿ